ಶೈಕ್ಷಣಿಕ ಸಾಲವು ದ್ವಿತೀಯ ನಂತರ ಶಿಕ್ಷಣ ಅತ ಉನ್ನತ ಶಿಕ್ಷಣ ಸಂಬಂಧಿತ ವೆಚ್ಚಗಳಿಗೆ ಹಣಕಾಸು ಒದಗಿಸಲು ಎರವಲು ಪಡೆದ ಹಣದ ಮೊತ್ತವಾಗಿದೆ ಶಿಕ್ಷಣ ಸಾಲಗಳು ಶಿಕ್ಷಣದ ವೆಚ್ಚ ಪುಸ್ತಕಗಳು ಮತ್ತು ಸರಬರಾಜುಗಳು ಮತ್ತು ಸಾಲಗಾರನ ಪದವಿಯನ್ನು ಮುಂದುವರಿಸುವ ಪ್ರಕ್ರಿಯೆಯಲ್ಲಿರುವಾಗ ಜೀವನ ವೆಚ್ಚವನ್ನು ಸರಿದೂಗಿಸಲು ಉದ್ದೇಶಿಸಲಾಗಿದೆ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿರುವಾಗ ಪಾವತಿಯನ್ನು ಸಾಮಾನ್ಯವಾಗಿ ಮುಂದೂಡಲಾಗುತ್ತದೆ ಮತ್ತು ಸಾಲದಾತರನ್ನು ಅವಲಂಬಿಸಿ ಪದವಿಯನ್ನು ಗಳಿಸಿದ ನಂತರ ಹೆಚ್ಚುವರಿ ಆರು ತಿಂಗಳ ಅವಧಿಗೆ ಈ ಮುಂದೂಡಿಕೆ ಅವಧಿಯನ್ನು ಅನುಗ್ರಹದ ಅವಧಿ ಎಂದು ಕರೆಯಲಾಗುತ್ತದೆ ನಾನು ಆಗಲಿ ನನ್ನ ಪರಿಚಿತರಾಗಲಿ ಯಾವುದೇ ರೀತಿಯ ಶೈಕ್ಷಣಿಕ ಸಾಲವನ್ನು ಪಡೆದಿಲ್ಲ